ಚಹಾನ ನಾವು ನಮ್ಮ ದೇಶದಲ್ಲಿ ಎನರ್ಜಿ ಡ್ರಿಂಕ್ ಅಂತಾನೆ ಅನ್ಕೊಂಡಿದ್ದೀವಿ ಯಾಕಂದರೆ ನಮ್ಮ ದಿನ ಶುರು ಆಗೋದೇ ಒಂದು ಲೋಟ ಚಹಾದಿಂದ ಒಂದು ಲೋಟ ಚಹಾ ಕುಡಿದ್ರೆ ಸಾಕು ಅವತ್ತಿನ ಎಲ್ಲ ದಿಸಗಳನ್ನೂ ಒಟ್ಟಿಗೆ ಮಾಡುವಂತ ಶಕ್ತಿ ಬರತ್ತೆ ಯಾಕೆ ಅಂತ ಗೊತ್ತಿಲ್ಲ ಚಹಾ ಇಲ್ಲ ಅಂದರೆ ಅವತ್ತಿನ ದಿನಾನೇ ಇಲ್ಲದೆ ಇರೋ ಥರ ಅನಿಸುತ್ತೆ ಚಹಾ ಕೊಟ್ಟರೆ ಸಾಕು ಏನು ಕೆಲಸ ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿರ್ತೀವಿ ಅದೆಷ್ಟೇ ಬಿಸಿಲೇ ಇರಲಿ ಎಂಥಾ ಮಳೆನೇ ಬರ್ತಿರ್ಲಿ ಚಹಾ ಕುಡಿಬೇಕು ಅಂದರೆ ಟೈಮಿಗೆ ಕುಡಿಲೇ ಬೇಕು ಹಾಗಂದ್ರೆ ಮುಂದಿನ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲದ್ರೆ ಸಾಧ್ಯನೇ ಇಲ್ಲ ಚಹಾನ ನಾವು ಒಂದು ಅತ್ಯುತ್ತಮವಾದ ಅಮೃತ ಅಂತ ಕನ್ಸಿಡರ್ ಮಾಡಿದ್ದೀವಿ ಯಾಕೆ ಅಂತಂದರೆ ಚಹಾ ಕುಡಿಯೋದ್ರಿಂದ ನಮ್ಮ ತಲೆ ಚುರುಕಾಗಿ ಕೆಲಸ ಮಾಡತ್ತೆ ನಮ್ಮ ಬೇರೆ ಎಲ್ಲ ಒತ್ತಡಗಳನ್ನೂ ತಡೆಯುವಂಥ ಶಕ್ತಿ ಚಹಾಕ್ಕಿದೆ ಚಹಾನ ನಾವು ತುಂಬ ಚೆನ್ನಾಗೆ ತಯಾರಿಸ್ತೀವಿ ನಾನು ನಮ್ಮ ಮನೇಲಿ ಹೇಗೆ ತಯಾರಿಸ್ತೀನಿ ಅಂತಂದರೆ ಮೊದಲು ಒಂದು ಪಾತ್ರೆಗೆ ನೀರು ಚಾ ಪುಡಿ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿ ಬರುವವರೆಗೂ ಕುದಿಸ್ತೀನಿ ನಂತರ ಆ ಚಹಾದ ಸ್ವಾದ ಮನೆ ತುಂಬ ಹರಡತ್ತೆ ಅದು ಘಮ ಮನೆಯ ಎಲ್ಲರ ಮೂಗಿಗೂ ಮುಟ್ಟಿದ ನಂತರ ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಹಾಲನ್ನು ಸೇರಿಸಿ ಅದನ್ನು ಕುದಿಯುವ ಹಾಗೆ ಬಿಡುವುದು ಆ ಎಲ್ಲ ಮಿಶ್ರಣ ಒಟ್ಟಿಗೆ ಕೂಡಿ ಒಂದು ಘಮ ಬರತ್ತೆ ಆ ಘಮಕ್ಕೆ ಎಂತಹ ಚಹಾ ಕುಡಿದೇ ಇದ್ದವನಾದರೂ ಸಹ ಚಹಾ ಕುಡಿಲೇಬೇಕು ಅನ್ನೋ ಮನಸ್ಸಾಗತ್ತೆ ಇದನ್ನು ನಂತರ ಎಲ್ಲ ಲೋಟಗಳಿಗೂ ಹಾಕಿ ಮನೆ ಒಟ್ಟಿಗೆ ಮನೆಯವರೊಟ್ಟಿಗೆ ಕೂತು ಕುಡಿದಾಗ ಮನಸ್ಸಿಗೆ ಸಿಗುವಂಥ ನೆಮ್ಮದಿ ಬೇರೆ ಥರಾನೇ ಇರತ್ತೆ ಒಟ್ಟಿಗೆ ಕುತ್ಕೊಂಡು ಚಹಾ ಕುಡಿಯೋದಕ್ಕೂ ಪುಣ್ಯ ಬೇಕು ಅಂತ ಹೇಳ್ತಾರೆ ನಮ್ಮ ಮನೇಲಿ ಚಹಾ ನಾನೇ ಮಾಡೋದು ಅದೂ ತುಂಬ ರುಚಿಕರವಾಗಿಯೇ ಮಾಡ್ತೀನಿ